ನಮಸ್ತೆ ಹೌದೌದು ಹೇಳಿ ಹೌದಾ ಯಾವ ಏನು ಅಡ್ಮಿಶನ್ ಬೇಕು ನಿಮಗೆ ಗುಡ್ ವೆರಿ ಗುಡ್ ಹಾಂ ಈಗ ಫಸ್ಟ್ ಪಿ ಯು ಸಿ ಅಡ್ಮಿಶನ್ ಬೇಕಾ ನಿನಗೆ ಸೈನ್ಸ್ ಓಕೆ ಏನು ಕಾಂಬಿನೇಶನಲ್ಲಿ ಹಾಂ ಹಾಂ ಓಕೆ ಓಕೆ ಹಾಂ

ಸರಿ ಬಾ ಆಯಿತು ಆಯಿತು ಓಕೆ ನೀವು ಬಂದಿದ್ದಿರಾ ಕಾಲೇಜಿಗೆ ಬಂದು ಇದನ್ನೆಲ್ಲ ಕೇಳಿದ್ರೇನು ಫೀಝ್ ಎಷ್ಟು ಹ್ಞೂ ಹ್ಞೂ ಹ್ಞೂ ಓಕೆ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಸಿ ಇದೆ ನಮ್ಮಲ್ಲಿ ಬೆಟ್ ಸ್ಟೂಡೆಂಟ್ ಸಲುವಾಗಿ ಇಂದನೆ ಅಂತಲೇ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಇದೆ ಒಂದು ಒಂದು ಮ್ಯಾನೇಜ್ಮೆಂಟಿಂದ ಅದ್ರದ್ದು ಒಂದು ಫೈ ಇದು ಫೈ ಒಂದು ಐದು ಜನ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತೀವಿ ನಾವು ನೀವು ನಿಮ್ಮದು ಅದು ಅಪ್ಲಿಕೇಶನ್ ಫಾಮ್ ತಗೊಂಡು ನಿಮ್ಮದು ಮಾಸ್ ಕಾರ್ಡ್ ಅಟ್ಯಾಚ್ ಮಾಡಿ ಅದನ್ನು ನನ್ಗೆ ಸಬ್ಮಿಟ್ ಮಾಡಿ ಸೊ ನಾನು ಅದನ್ನು ನಮ್ಮ ಮ್ಯಾನೇಜ್ಮೆಂಟಿಗೆ ಸಬ್ಮಿಟ್ ಮಾಡ್ತೀನಿ ಅದನ್ನು ನೋಡಿ ಅವ್ರ ಜೊತೆಗೆಲ್ಲ ಮಾತುಕತೆ ಮಾಡಿ

ಆಫ್ ಆಫೀಸಲ್ಲಿ ಕೊಡಿ ಆಫೀಸಲ್ಲಿ ಕೊಡಿ ಆಫೀಸಲ್ಲಿ ನೀವು ಎಲ್ಲ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸು ಅದನ್ನು ನಾನು ಮ್ಯಾನೇಜ್ಮೆಂಟ್ನಲ್ಲಿ ನಾನು ನೆಕ್ಸ್ಟು ಮಂತಲ್ಲಿ ಮೀಟಿಂಗ್ ಇದೆ ಸೊ ಅಲ್ಲಿ ಎಲ್ಲ ಸ್ಟೂಡೆಂಟ್ಸಿದು ನಮ್ದು ಯಾರು ಬೆಸ್ಟ್ ಸ್ಟೂಡೆಂಟ್ ಇದ್ದಾರೆ ಅವರಿಗೆ ನಾವು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತೀವಿ ಹಾಗೆ ಯಾರು ಪೂವರ್ ಬ್ಯಾಗ್ರೌಂಡಿಂದ ಬರೋರಿಗೆ ಆ ರೀತಿ ಎಲ್ಲ ಚಾರಿಟಬಲ್ದೆಲ್ಲ ಕೆಲವು ಫೆಸಿಲಿಟಿಸ್ ಇದೆ ನಮ್ಮಲ್ಲಿ ಸೊ ನೀ ಬಾರಪ್ಪ ಬಂದು ಎಲ್ಲ ಅಪ್ಲೈ ಮಾಡಿ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಂತೆ ಹ್ಞೂ ನಿಮ್ಗೆ ಎಲ್ಲ ಅನುಕೂಲ ಮಾಡ್ಕೊಡ್ತೀನಿ ಇದೆ ಅದೆಲ್ಲ ಆಫೀಸಲ್ಲಿ ಆಫೀಸಲ್ಲಿ ಹೇಳ್ತಾರೆ ಹಾಂ ಏನೇನು ಇದೆ ಅಂತೆಲ್ಲ ಆಫೀಸಲ್ಲಿ ಹೇಳ್ತಾರೆ ಪರ್ವಾಗಿಲ್ಲ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಇಲ್ಲ ಏನಿಲ್ಲ ಎಲ್ಲದು ಅದರಲ್ಲೂ ನಾನು ಡೆ ಇದು ಮಾಡ್ಸಿ ಕೊಡ್ತೀನಿ ನಿಮಗೆ ಹ್ಞೂ ಓಕೆ ಸರಿ ಸರಿ ಸರಿ ಓಕೆ ಓಕೆ ಓಕೆ ಮ ತ್ಯಾಂಕ್ ಯು